ಹಲೋ ನಮಗೆ ಅವರೂ ಆಟೋ ನೀವು ಆಟೋ ಡ್ರೈವರಾ ಅದೇ ನಮಗೆ ನಾವು ಬೇರೇ ಇದರಿಂದ ಬಂದಿದ್ದು ಡಿಸ್ಟಿಕ್ಕಿಂದ ಬಂದಿದ್ವೀ ಇಲ್ಲಿ ಯಾರೋ ಆಟೋ ಡ್ರೈವರ್ ನಿಮ್ಮ ನಂಬರ್ ಕೊಟ್ಟರು ಹಾಂ ನೀವು ಒಂದು ಈಗ ಇಲ್ಲಿ ಬಂದು ಈಗ ಒಂದು ಫ್ರೆಶ್ಶಪ್ ಆಗಬೇಕಿತ್ತು ಒಂದು ಯಾವ್ದಾದರೂ ಇಲ್ಲಿ ಒಂದು ಓಟೆ ಓಟೆಲ್ ಬೇಕಿತ್ತು ಇಲ್ಲಿ ಯಾವ್ದಾದರೂ ಓಟೆಲ್ ಚೆನ್ನಾಗಿದ್ಯಾ ಹಾಂ ಇಲ್ಲಿ ಏಕ್ನಾಥೇಶ್ವರಿ ದೇವಸ್ಥಾನ ಅಂತ ಇದೆ ಅಂತೆಲ್ಲಾ ಚೆನ್ನಾಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ ಅಂತೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಫಸ್ಟ್ ಫ್ರೆಶ್ಶಪ್ ಆಗಿ ಇಲ್ಲಿ ಓಟೆಲ್ ಯಾವ್ದು ಚೆನ್ನಾಗಿದೆ ಸರ್

ಹೌದಾ ಈಗಾ ನಮ್ಮ ಬಂದು ಸ್ವಲ್ಪ ಪಿಕಪ್ ಮಾಡ್ತೀರಾ ನಾವು ಇಲ್ಲೇ ಬಿಡ್ಜ್ ಕೆಳಗಡೆ ಇದ್ವೀ

ನೋಡಿ ತಗೊಳ್ರೀ ಹಾಂ ದೇವಸ್ಥಾನದ್ದು ಹತ್ರ ಹೋಗಿ ಮತ್ತೆ ಬಿಟ್ಟು ಮತ್ತೆ ಕರ್ಕಂಬರಬೇಕು ನೋಡಿ

ಈಗ ಫಸ್ಟು ಓಟೆ ಓಟೆಲ್ಗ್ ಹೋಗೋಣ ಫಸ್ಟ್ ನಾವು ಈಗ ಹಾಂ ಓಟೆಲ್ಗ್ ಹೋಗಿ ಬೇಗ ಅದೆ ಇಲ್ಲೇ ಬಿಡ್ಜ್ ಇದೆಯಲ್ಲ ಬಿಡ್ಜ್ ಕೆಳಗಡೆ ಇದ್ವೀ ನೀವು ಬೇಗ ಬಂದರೆ ಬೇಗ ರೆಡಿಯಾಗಿ ಬೇಗ ಹೋಗ್ಬಿಡಣ ದೇವಸ್ಥಾನ ದೇವಸ್ಥಾನ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಹೌದಾ ದೇವಸ್ಥಾನ ಚೆನ್ನಾಗಿದ್ಯಾ ಹಾಂ

ಹೌದಾ ಸೊಲ್ಪ ಲೇಟ್ ಆದರೆ ವೇಯ್ಟ್ ಮಾಡ್ರಿ ಬೇಜಾರು ಆಗಬೇಡಿ ಹಾಂ ಸರಿ ಸರಿ ಆಯ್ತು ಬರ್ರಿ